ನಮ್ಮ ಸ್ಥಳದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ವಿಶೇಷವಾಗಿ ಬಂಗಾರಪೇಟೆ ಚಾಟ್ಸ್ ಏನು ಭಾಳ ಎಲ್ಲ ಎಲ್ಲರ ಮನೆ ಮಾತಾಗಿರುವಂಥ ತಿನಿಸು ಚಾಟ್ಸಲ್ಲಿ ಬಂಗಾರಪೇಟೆ ಚಾಟ್ಸಲ್ಲಿ ಎಲ್ಲರು ಈ ಭೇಲ್ ಪುರಿಗಳು ಎಲ್ಲಾ ಕಡೆ ಮಾರ್ತಾರೆ ಎಲ್ಲ ಕಡೇನೂ ಆದರೆ ಬಂಗಾರಪೇಟೆ ಚಾಟ್ಸ್ ಅಂದರೆ ಅದಕ್ಕೊಂದು ಹೆಸರಿದೆ ಅಲ್ಲಿ ಭೇಲ್ ಪುರಿ ಅಂತೆ ಡಿ ಅದರಲ್ಲಿ ಬೇರೆ ಬೇರೆ ಏನೂ ವಿದಿ ವಿಧ ವಿವಿಧವಾದ ತಿನಿಸುಗಳಿದೆ ಟಿಕ್ಕಿ ಮಸಾಲಾ ಅಂತೆ ನಿಪ್ಪಟ್ಟು ಮಸಾಲಾ ಅಂತೆ ಮೊಸರು ನಿಪ್ಪಟ್ಟು ಅಂತೆ ಆಮೇಲೆ ಚಕ್ಲಿ ಮಸಾಲಾ ಅಂತೆ ನಿಪ್ಪಟ್ಟು ಮೊಸರು ಏ ಯಿ ಬೇರೆ ಬೇರೆ ತುಂಬ ಇರುತ್ತೆ ಸಂಜೆ ಹೊತ್ತು ಅದ್ನ ತಿನ್ನದೆ ಹೋದರೆ ಅವಗೆ ಅವರ ಓಡಾಟ ಏನು ಸಾಯಂಕಾಲದ ವಾಯುವಿಹಾರ ಏನಿದೆ ಕಂಪ್ಲೀಟ್ ಆಗೋದೇ ಇಲ್ಲ ಹಾಗೆ ಬಂಗಾರಪೇಟೆ ಚಾಟ್ಸ್ ಅಂತ ಹೆಸರು ಹೇಳ್ಕೊಂಡು ಬೇರೆ ಬೇರೆ ಊರೆಲ್ಲ ಇದೆ ಆದರೆ ಬಂಗಾರಪೇಟೇಲಿ ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಅದು ತುಂಬ ಜ ವಿಖ್ಯಾತವಾಗಿದೆ ಎಲ್ಲ ಆಮೇಲೆ ಮುಳುಬಾಗಿಲು ದೋಸೆ ಅಂತ ದೋಸೆ ಇದರಲ್ಲಿ ದೋಸೆ ಏನೂ ಹೊಸದಲ್ಲ ನಮ್ಮ ಸ ದಕ್ಷಿಣ ಭಾರತಕ್ಕೆ ತಿಂಡಿ ಆದರೆ ಮುಳುಬಾಗ್ಲಲ್ಲಿ ದೋಸೆ ಮಾಡೋವ್ರು ತುಂಬ ಅವರು ಒಂದು ವಿಚಿತ್ರ ವಿಶಿಷ್ಟವಾದ ರುಚಿ ಇರುತ್ತದಕ್ಕೆ ಅದರಿಂದಾಗಿ ತುಂಬ ಇಷ್ಟಪಡ್ತಾರೆ ಜನ ಮುಳುಬಾಗಿಲು ದೋಸೆ ಅಂದರೆ ಇತ್ತೀಚಿಗೆ ನಮ್ಮ ಸನ್ಮಾನ್ಯ ಪ್ರಧಾನಿ ಅವರು ಕೋಲಾರಕ್ಕೆ ಚುನಾವಣೆ ನಿಮಿತ್ತ ಪ್ರಚಾರಕ್ಕೆ ಬಂದಾಗ ಕೂಡ ಮುಳುಬಾಗಿಲು ದೋಸೆನ ಅವರು ಉಲ್ಲೇಖ ಮಾಡಿದ್ರು ಅಂದರೆ ಅದು ವಿಖ್ಯಾತವಾಗಿದೆ ಅಷ್ಟು ವಿಖ್ಯಾತ ಆಗಿದೆ ಅಂತದ್ಬಿಟ್ಟು ಅದರ ಖ್ಯಾತಿ ಎಲ್ಲಿವರೆಗೂ ಹೋಗಿದೆ ಅಂತೆ ಆಮೇಲೆ ಏನೂ ದಾವಣಗೆರೆ ನಾನು ತುಂಬ ದಾವಣಗೆರೆಲಿದ್ದೆ ನಾನು ಅಲ್ಲಿ ದಾವಣಗೆರೆಲ್ಲಿ ಅಲ್ಲಿ ಬೆಣ್ಣೆ ದೋಸೆ ಅಲ್ಲಿನ ವಿಶೇಷ ಅದು ಆ ಬೆಣ್ಣೆ ದೋಸೆ ರುಚಿಯೇ ರುಚಿ ಅದು ಮತ್ತೆ ಅಲ್ಲಿ ಇನ್ನೊಂದು ಭಾಳಾ ಮುಚ್ ಮುಖ್ಯವಾದದ್ದೆ ಖಾರ ಮಂಡಕ್ಕಿ ಅಂತ ಕೊಡ್ತಾರೆ ಏನೋ ಒಂದಷ್ಟು ಚುರುಮುರಿ ಅದಕ್ಕೆ ಹಾಕ್ಬಿಟ್ಟು ಒಂದು ಮೆಣ್ಸಿನ್ಕಾಯಿ ಇರುತ್ತೆ ಮೆಣ್ಸಿನ್ಕಾಯಿ ಬಜ್ಜಿ ತುಂಬ ಚೆನ್ನಾಗಿರುತ್ತದು ಸಾಯಂಕಾಲ ಹೊತ್ತು ನಾವು ನಮ್ಮ ವಾಕಿಂಗ್ ಮುಗುಸ್ಕೊಂಬಂದ್ಮೇಲೆ ಒಂದು ಪ್ಲೇಟ್ ತಿನ್ನಲೇಬೇಕು ಆವಾಗಲೇ ನಮ್ಮ ಪೂರ್ತಿ ತೃಪ್ತಿ ಆಗೋದು ಆ ಥರ ಅದು ತುಂಬ ಜನ ಅದಕ್ಕೆ ಹವ್ಯಾಸಕ್ಕೆ ಅದೊಂತರ ಇದು ಒಂತ ತುಂಬ ಬ ಜನಪ್ರಿಯವಾದ ಖಾದ್ಯ ಅದು ತುಂಬ ಚೆನ್ನಾಗಿರುತ್ತೆ